ಹಲೋ ಸರ್ ಫು ಫುಟ್ಬಾಲ್ ಕೋಚ್ ಅಲ್ಲವಾ ಸರ್ ನನಗೆ ಎನ್ರೋಲ್ ಆಗಲಿಕ್ಕಿತ್ತು ಫುಟ್ಬಾಲ್ ಕಲಿಯಲಿಕ್ಕಿತ್ತು ನಮ್ಮದು ಕಾಪು ಸರ್ ಉಡುಪಿ ಡಿಸ್ಟ್ರಿಕ್ಟ್ ಬರ್ಬೊದು ಸರ್ ನಾನು ಬರ್ತೇನೆ ಡೈಲಿ ಬರ್ತೇನೆ ಹಾಂ ಡೈಲಿ ಬರ್ತೆನೆ ಅದು ಹೇಗೆ ಟೈಮಿಂಗ್ ಬೆಳಗ್ಗೆ ಬರಬೇಕಾ ಸಂಜೆನಾ ಹೇಗೆ ಸರ್

ಹಾಂ ನಾನು ಬೆಳಗ್ಗೆ ಬರ್ತೇನೆ ಸರ್ ಅಂದರೆ ನಾನು ಮುಂಚೆ ಕಲಿತಾ ಇದ್ದೆ ಫುಟ್ಬಾಲ್ ಎಲ್ಲ ಮನೆಯಲ್ಲೇ ಹಾಂ ನಾವು ಅನ್ ಅಂದರೆ ಕೋಚ್ ಯಾರು ಇರಲಿಲ್ಲ ನಾನೇ ಕಲಿತಾ ಇದ್ದೆ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಫ್ರೆಂಡ್ ಜೊತೆಗೆಲ್ಲ ಆಡ್ತಾ ಇದ್ದೆ ಬಟ್ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಇದೆ ಹಾಗಾಗಿ ನನಗೆ ಸ್ಟೇಟ್ ಲೆವೆಲ್ ಮ್ಯಾಚ್ ಅಲ್ಲಿ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಸ್ವಲ್ಪ ಫುಟ್ಬಾಲ್ ಮೇಲೆ ಇಂಟ್ರೆಸ್ಟ್ ಇದೆ ಹಾಗಾಗಿ ಎನ್ರೋಲ್ಮೆಂಟ್ ಆಗಲಿಕ್ಕಿತ್ತು ಹಾಂ ಸರ್ ಎಷ್ಟು ಸರ್ ನಿಮ್ಮದು ಫೀಸ್ ಓಕೆ ಅದು ಎಷ್ಟು ಟೈಮ್ ಸರ್ ಎಷ್ಟು ಟೈಮ್ ತನಕ ಇದೆ ಓಕೆ ಸರ್ ನಿಮ್ಮದು ಮತ್ತು ಟೀಮ್ ಹೇಗೆ ಸರ್ ನಿಮ್ಮದು ಈಗ ಹೊರಗಡೆ ಮ್ಯಾಚ್ ಎಲ್ಲ ಹೋಗುದಾದರೆ ನೀವೇ ಕರ್ಕೊಂಡು ಹೋಗ್ತೀರಾ ಅಂದರೆ ನಮ್ಮದು ಹೌದ ಅಂದರೆ ನಾವು ಕೂಡ ಬೇರೆ ಟೀಮಲ್ಲಿ ಆಡ್ಬೋದು ನಮ್ಮದು ಕೂಡ ಬೇರೆ ಟೀಮ್ ಉಂಟು ಹಾಗೆ ಈಗ ಹೇಗೆ ಸರ್ ಮೂರು ತಿಂಗ್ಳು ಆದ ಮೇಲೆ ನಮಗೆ ಫೀಸ್ ಮತ್ತೆ ಬೇರೆ ಪೇಮೆಂಟ್ ಮಾಡಬೇಕಾ ಅಥವಾ ಅದರಲ್ಲೆ ಕಂಟಿನ್ಯೂ ಇರುತ್ತಾ ಅರ್ಧಕ್ಕೆ ಸ್ಟಾಪ್ ಆಗ್ಬಿಡತ್ತಾ ಮೂರು ತಿಂಗ್ಳು ಮಾತ್ರನಾ ಹೌದು ಹೌದು ಹೌದು ಫುಟ್ಬಾಲ್ ಗೊತ್ತುಂಟು ನನಗೆ ಬೇಸಿಕ್ ಹ್ಞೂ ನಂದು ವೆಯ್ಟ್ ಸಿಕ್ಸ್ಟಿ ಸರ್ ವೆಯ್ಟ್ ಗೈನ್ ಆದ್ರೂ ಆಗಬೇಕಾ ಹಾಂ ಸಿಕ್ಸ್ಟಿ ಎಬೊ ಮೇಲೆ ಆಡ್ಬೋದಲ್ಲವಾ ಹಾಂ ವೆಯ್ಟ್ ಲಾಸ್ ಮಾಡಬೇಕಾ ಓಕೆ ವೆಯ್ಟ್ ಲಾಸ್ ನಾನು ಜಿಮ್ಮಿಗೆಲ್ಲ ಹೋಗ್ತೇನೆ ಸರ್ ವರ್ಕ್ ಔಟ್ ಮಾಡ್ತೇನೆ ವೆಯ್ಟ್ ಲಾಸ್ ಆಗ್ಬೋದು ಓಕೆ ಓಕೆ ನನ್ನದು ಹೈಟ್ ಸಿಕ್ಸ್ ಫೀಟ್ ಸರ್ ಹಾಂ ಸರಿ ಸರಿ ಓಕೆ ಬರ್ತೇನೆ ಸರ್ ನಾಳೆಯಿಂದ ಓಕೆ ಥ್ಯಾಂಕ್ಸ್